ಮೊದಲಲ್ಲಿ ಫೋನ್ ಫೋನು ಲ್ಯಾಂಡ್ ಫೋನ ಆಮೇಲೆ ಮೊಬೈಲ ಚಿಕ್ ಮೊಬೈಲ ಈಗ ಸ್ಮಾರ್ಟ್ಫೋನು ಸಣ್ಣ ಮೊಬೈಲ್ಲಿದ್ದಾಗ ನಮಗೆ ಫೋಟೋ ತೆಗಿಯಕ್ಕೆ ಬರ್ತಾಯಿರಲಿಲ್ಲ ಕಾನ್ಫರೆನ್ಸ್ ಕಾಲ್ ಹಚ್ಲಕ್ಕು ಬರ್ತಾಯಿರಲಿಲ್ಲ ಅವರು ಮಾಡಿದರೆ ನಾವು ರಿಸೀವ್ ಮಾಡ್ಕಂಡು ಮಾತಾಡ್ತಾಯಿದ್ವಿ ಇಲ್ಲ ನಾವು ಮಾಡಿದರೆ ಅವರು ರಿಸೀವ್ ಮಾಡ್ಕೊಂಡು ಮಾತಾಡಿ ಫಸ್ಟು ಈಗ ಸ್ಮಾರ್ಟ್ಫೋನ್ ಬಂದು ಬಂದ ಮೇಲೆ ಫೋಟೋ ಫೋಟೋ ತೆಕ್ಕೊಬೇಕು ಅಂತಂದರೆ ನಾವಷ್ಟು ನಾವೇ ಆಗಿ ಸೆಲ್ಫಿಯಾಗಿ ಫೋನ್ ತೆಕ್ ಫೋಟೋ ತೆಕ್ಕೊಳ್ತೀವಿ ಆವಾಗಿರಲಿ ಇರ್ಲಿಲ್ಲಾರೆ ಸ್ಟುಡಿಯೋಗೋಗಿ ಫೋಟೋ ತೆಕ್ಕೊಬೇಕಾಗಿತ್ತು ಆದರೆ ಈಗ ಮದುವೆ ಫಂಕ್ಷನ್ನು ಆಮೇಲೆ ಏನೇ ಕಾರ್ಯಕ್ರಮ ಇರಲಿ ನಾವು ಭಾಳಷ್ಟ್ರು ಮಟ್ಗೆ ಸೆಲ್ಫೋನಿಂದಾನೇ ಫೋಟೋ ತೆಕ್ಕೊಂಡು ಫೋಟೋ ತೆಕ್ಕೊಂತೀವ್ರಿ ಹಾಂ ಅವಾಗೇನಿತ್ತು ಫೋಟೋ ಅವ್ರ್ನ ಕರೆ ಕರ್ಸಿ ನಾವು ಕಾರ್ಯಕ್ರಮದಲ್ಲಿ ಫೋಟೋಗಳನ್ನ ತೆಗಸ್ತಾಯಿದ್ವಿ ವೀಡಿಯೋ ಫೋಟೋ ಎಲ್ಲ ಅವಾಗ ವೀಡಿಯೋ ಕವ್ರೇಜ್ ಮಾಡಿ ಮಾಡ್ತಾಯಿದ್ವಿ ಈಗ ಈ ಸ್ಮಾರ್ಟ್ಫೋನ್ ಬಂದಾಗಲಿಂದ ನಮಗೆ ಎಷ್ಟೋ ಅನುಕೂಲ ಆಗತ್ತೆ ಇದರಲ್ಲಿ ಯೂಟ್ಯೂಬ್ ಚಾನಲ್ ಆಗಲಿ ಮತ್ತು ಆಮೇಲೆ ಪ್ಲೇಸ್ಟೋರಾಗಲಿ ಸ್ತೋತ್ರ ಮಾಲ ಇವೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಮಗೆ ಫೋನ್ನಿಂದ ಕಲಿಯೋದು ಭಾಳಷ್ಟಿದ್ದರೆ ನಾವು ಅದರಲ್ಲಿ ಲಲಿತ ಸಹಸ್ರನಾಮ ಆಗಲಿ ವಿಷ್ಣು ಸಹಸ್ರನಾಮ ಆಗಲಿ ಸೌಂದರ್ಯ ಲಹರಿ ಆಗಲಿ ಮತ್ತು ಇವೆಲ್ಲ ನಮಗೆ ಸಾಹಿತ್ಯ ಸಮೇತ ಸಿಗುತ್ತಾಯಿದೆ ಈ ಫೋನು ಬಂದಾಗಲಿಂದ ನಮಗೆ ಎಷ್ಟೊಂದು ಅನುಕೂಲ ಆಗಿದೆ ಆಮೇಲೆ ಅಡಿಗೆ ಅಡಿಗೆಗಳಾಗಲಿ ಹೊಲಿಗೆ ಆಗಲಿ ಆಮೇಲೆ ಕಚ್ ವರ್ಕಾಗಲಿ ಆಮೇಲೆ ಎಂಬ್ರಾಯ್ಡ್ರಿ ವರ್ಕಾಗಲಿ ಆಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಈ ಈ ಥರದ್ವೆಲ್ಲ ಈ ಸ್ಮಾರ್ಟ್ಫೋನ್ ಬಂದ್ಮೇಲೆ ನಮಗೆ ಇದರಿಂದ ಭಾಳಷ್ಟು ಅನುಕೂಲ ಆಗ್ಯೈತೆ ಹಾಗಾಗಿ ನಾವು ಸ್ಮಾರ್ಟ್ಫೋನೇ ಬಳಸ್ತಿವ್ರಿ ಈ ಇದು ಇದಕ್ಕೆ ನೆಟ್ ನೆಟ್ವರ್ಕ್ ಇರಬೇಕು ಮತ್ತು ಆಮೇಲೇ ಜಿ ಬಿ ಇರತ್ತೆ ಆಮೇಲೆ ತಿಂಗಳಿಗೆ ಒಂದು ಏಳಿಂದ ಮೂರು ತಿಂಗಳಿಗೆ ಏಳಿಂದ ಎಂಟು ನೂರ ವರ್ಗೆ ಆ ಆ ಖರ್ಚ್ ಮಾಡ್ಕೊಳ್ತೀವಿ ಚಾರ್ಜಿಂಗು ಬೆಳಗ್ಗೆ ಇಟ್ಕೊಳ್ತೀವಿ ಅವಾಗಿನ ಫೋನು ಇವತ್ತು ಇಟ್ಟರೆ ಎರಡು ದಿನ ಮೂರು ದಿನದ ಕಾಲ ಚಾರ್ಜಿಂಗಿರ್ತಾಯಿತ್ತು ಆದರೆ ಈಗ ಬೆಳಗ್ಗೆ ಇಟ್ಟಿದ ಚಾರ್ಜಿಂಗು ಮಧ್ಯಾಹ್ನಕ್ಕಾಗಿ ಆಗಲ್ಲ ಎದಕ್ಕಂದರೆ ನಾವು ಬಳ್ಸಾದ್ರ ಮೇಲೆ ಇರ್ತಾಯಿತ್ತಲ್ಲ ಹಂಗಾಗಿ ನಾವು ಜಾಸ್ತಿ ಫೋನ್ ಯೂಸ್ ಉಪಯೋಗ ಮಾಡ್ತಿವ ಅದರಲ್ಲಿ ಓದ್ತಿವ ಮಾಡ್ತಿವ ಆ ಥರ ಮಾಡೋದರಿಂದ ಚಾರ್ಜಿಂಗೂನು ಜಲ್ದಿ ಕಾಲಿಯಾಗುತ್ತೆ ಆಮೇಲೆ ಕಲಿಯೋದು ಅಡಿಗೆಗಳನ್ನ ಹಾಡುಗಳು ಆಮೇಲೆ ನೃತ್ಯಗಳು ಇವೆಲ್ಲ ಫೋನ್ ಫೋನಲ್ಲಿಟ್ಕೊಂಡು ನಾವು ಫೋನ್ ಸ್ಮಾರ್ಟ್ಫೋನ್ನಿಂದಾನೇ ನಾವು ನೋಡ್ತಿವ್ರಿ ಹಂಗಾಗಿ ಸ್ಮಾ ಹಿಂದಿನ ಕಾಲ ಫೋನು ಲ್ಯಾಂಡ್ ಫೋನಿತ್ ಅದ್ರಲ್ಲಿ ಏನಿತ್ತು ಬರೇ ಅವ್ರ ಮಾತ ಅವ್ರ ಮಾಡಿದರೆ ನಾವು ಎತ್ತಿ ಮಾತಾಡೋದು ಕಟ್ ಮಾಡದು ನಾವು ಮಾಡಿದರೆ ಅವರು ಎತ್ತಿ ಮಾತಾಡೋದು ಇಟ್ಬಿಡೋದು ಅಷ್ಟ್ರ ಮಟ್ಟಿಗೆ ಇತ್ತು ಆದರೆ ಮೊಬೈಲ್ ಬಂದ್ಮೇಲೆ ನಾವು ಎಲ್ಲಾ ಎಲ್ಲಾದರು ಹೊರಗಡೆ ಹೋದರೆ ಕೂಡ ಫೊನು ನಮ್ಮ ಜೊತೆಯಲ್ಲೇ ತೊಗೊಂಡೋಗಿ ಬಂದ ತಕ್ಷಣ ಮಾ ರಿಸೀವ್ ಮಾಡಿ ಮಾತಾಡಿ ಕಟ್ಮಾಡ್ತಿದ್ವಿ ಇಲ್ಲ ನಾವೇನಾದರು ಮಾಡೋದಿದ್ದರೆ ನಾವೇ ಆಗಿ ಮಾತಾಡಿ ಕಟ್ಮಾಡ್ತಯಿದ್ವಿ ಈಗ ಸ್ಮಾರ್ಟ್ಫೋನ್ ಬಂದ್ಮೇಲೆ ನಾವು ಎಲ್ಲಿದಿವ ಹೇಗಿದಿವ ನಮಗೇನು ಅನ್ನೋದು ಈಗ ಎಲ್ಲ ಫೋನ್ನಲ್ಲೇ ವೀಡಿಯೋ ಕಾಲ್ ಮಾಡಿ ಮಾ ಮಾತಾಡೋದು ಅವ್ರು ನಮ್ಮನ್ನ ನೋಡೋದು ನಾವು ಅವ್ರ್ನ ನೋಡೋದು ಯೋಗ ಕ್ಷೇಮ ವಿಚಾರ್ಸ್ಕೊಂಬೋದು ಹೇಗಿದ್ದಿಯ ಹೇಗೆ ಆಯಿತು ಏನೆಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ ಮನೆಯಲ್ಲಿರೋವರು ನಾಗರಿಕರ್ಗೆ ಅವ್ರ್ಗೆ ಪಾಪ ಹೋಗಕ್ಕಾಗಲ್ಲಲ್ರಿ ನಾವು ಹೋಗಿರ್ತೀವಿ ನಾವೇ ಒಂದು ಎರಡು ಫೋಟೋ ತಗೊಂಡ್ಬಂದು ಅಮ್ಮ ದೇವರು ಈ ಥರ ಇದಾರೆ ಅಪ್ಪ ದೇವರು ಈ ಥರ ಇದ್ದಾರೆ ಇಲ್ಲಿ ಹೋದ್ರೆ ಹೀಗಾಗತ್ತೆ ಅಂತ ಅವರಿಗೆ ಫೋಟೋ ತಂದು ತೋರ್ಸಿದ್ದರೆ ಅವರಿಗೆ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ರೀ ಅಯ್ಯೋ ನಾವು ಹೋಗಿರ್ಲಿಲ್ಲ ನಮ್ಮ ಕಾಲಕ್ಕೆ ಈ ಥರಯೆಲ್ಲ ನಾವು ಮಾಡಿರಲಿಲ್ಲ ನೀವೆಲ್ಲ ಹೋಗ್ತಿರ ಎಲ್ಲ ಕಡೆ ಹೋಗ್ತಿರಮ್ಮ ದೇವ್ರು ಚೆನ್ನಾಗಿದಾನ ನಾವು ಅಷ್ಟು ದೂರ ಹೋಗಿ ನೋಡಕ್ಕಾಗ್ತಾಯಿರಲಿಲ್ಲ ನಿಮ್ಮಿಂದ ನೀವು ಫೋಟೋ ತೊಗೊಂಡು ಬಂದದಕ್ಕ ನಾವು ನೋಡಿ ಸಂತೋಷ ಪಡ್ತೀವಿ ತುಂಬ ಸಂತೋಷ ಆಗತೈತಮ್ಮ ನಾವು ಅಲ್ಗೆ ಒಂದು ವೀಡಿಯೋ ಕಾಲ್ ಮಾಡಿ ಮಾಡಿ ಅಲ್ಲಿ ಏನು ಏನು ದೇರ್ವ್ದು ಪೂಜೆ ಆಗ್ತೈತೋ ಅದು ನಾವು ಅವ್ರ್ಗೆ ವೀಡಿಯೋ ಕಾಲ್ ಮಾಡಿ ಬಿಟ್ಟರೆ ಅವರು ನೋಡ್ತಾರೆ ನಾವೆಲ್ಲೇ ಇರ್ತೀವಿ ಆದರೆ ಅವ್ರು ಇಲ್ಲಿ ನೋಡ್ತಾರೆ ಅವ್ರ್ಗ ಅದೊಂಥರ ಖುಷಿ ಈ ಸ್ಮಾರ್ಟ್ಫೋನ್ ಬಂದು ಸ್ಮಾರ್ಟ್ಫೋನ್ ಬಂದಾಗ್ಲಿಂದ ಎಲ್ಲಾರ್ಗೂ ಅಂದರೆ ಎಲ್ಲಾರ್ಗೂ ಖುಷಿ ಖುಷಿಯೇ ಎದಕ್ಕಂದರೆ ಅವ್ರು ನೋಡ್ಲಾರದ ಜಾಗಕ್ಕೆಲ್ಲ ನಾವು ಹೋಗಿ ಅದೆಲ್ಲ ಅರೆ ಮಾಡಿ ವೀಡಿಯೋ ಕಾಲ್ ಮಾಡಿ ತೋರ್ಸ್ತಿವಲ್ಲ ಅವ್ರ್ಗ ಅದೇ ಒಂದು ಖುಷಿ ಯಜ್ಮಾನರಿಗೆ ನಾಗರಿಕರಿಗೆ ಅವ್ರ್ಗೆ ಒಂಥರ ಖುಷಿ ಸ್ಮಾರ್ಟ್ಫೋನ್ ಬಂದ್ಮೇಲೆ ಇದು ಒಂದು ನಮ್ಮ ಜೀವನದಲ್ಲಿ ಒಂದು ಅಭ್ಯಾಸ ಬುಟೈತೆ ಫೋನ್ ಎಲ್ಲಿಗೋಗಲಿ ಫೋನ್ ಹಿಂದೆ ಇಟ್ಕೊಂಡು ಹೋಗೋದೇ ಒಂದು ಕೆಲಸ ಆಗ್ಬುಟೈತೆ